ನಾವು ಅಡಿಗೆಗಳ್ನ ಮಾಡಬೇಕಾದ್ರೆ ಮೊದಲಿಗೆ ನಾವು ಮುನ್ನೆ ಕೆಲವೊಂದು ಮುನ್ನೆಚ್ಚರಿಕೆಗಳ್ನ ತಗಳೋ ಅಂಥದ್ದು ನಮಗೆ ಕೈಯೆಲ್ಲ ಸುಡ್ಬಾರ್ದು ಅದನ್ನು ಅಂತಂದರೆ ನೀಟಾಗಿ ಗ್ಲೌಸುಗಳನ್ನ ಹಾಕ್ಕೊಳ್ಳೋ ಅಂಥದ್ದು ಮತ್ತು ತರಕಾರಿ ಕಟ್ ಮಾಡಬೇಕಾದ್ರೆ ಚಾ ನೈಫ್ ಏನಾದ್ರೂ ತುಂಬ ಶಾರ್ಪಾಗಿದ್ದರೆ ಆ ನೈಪ್ಗಳನ್ನ ಸರ್ಯಾದ ರೀತಿಯಲ್ಲಿ ಯಾವ ರೀತಿ ಬಳಸಬೇಕು ಅಂತ ತಿಳ್ಕೊಂಡಿರೋ ಅಂಥದ್ದು ಮತ್ತು ಪಾತ್ರೆಗಳು ನೀಟಾಗಿದೆಯಾ ಇಲ್ಲ ಅಂತ ನೋಡ್ಕೊಳ್ಳೋ ಅಂಥದ್ದು ಯಾಕಂದರೆ ಇದು ಊಟ ತಿನ್ನೋದು ಆಗಿರೋದ್ರಿಂದ ನಾವು ಆಗಾಗ ಪಾತ್ರೆಗಳನ್ನ ಸ್ವಚ್ಛವಾಗಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋ ಅಂಥದ್ದು ಈ ರೀತಿ ಎಲ್ಲ ಮಾಡೋ ಅಂಥದ್ದು ಮುನ್ನೆಚ್ಚರ್ಕೆಗಳು ಮತ್ತು ಕೆಲವೊಂದು ಸಲ ನಾವು ಅಡಿಗೆಗಳ್ನ ಜಾಗ್ರತೆಯಾಗಿ ಮಾಡೋ ಅಂಥದ್ದು ಒಲೆ ಮೇಲೆ ಇಟ್ಟಾಗ ನಾವು ಹಾಕಿರೊ ಬಟ್ಟೆಗಳು ಯಾವ ರೀತಿ ಇದೆ ಕಾಟನ್ ಬಟ್ಟೆಗಳನ್ನ ಹೆಚ್ಚಾಗಿ ಬಳಸುವಂಥದ್ದು ಪಾತ್ರೆ ಇಡ್ ಹಿಡಿಯೋದಿಕ್ಕೆ ಕಾಟನ್ ಬಟ್ಟೆಗಳನ್ನ ಉಪಯೋಗ್ಸೋವಂಥದ್ದು ಮತ್ತು ಇಕ್ಕಳಗಳ್ನ ಉಪ್ಯೋಗ್ಸೋವಂಥದ್ದು ಮತ್ತು ನಮಗೆ ಅಡಿಗೆಯಲ್ಲಿ ಯಾವ ಪದಾರ್ಥಗಳು ಜಾಸ್ತಿ ಬಿದ್ದಾಗ ಆರೋಗ್ಯ ಕೆಡುತ್ತೆ ಅಂತ ನೋಡ್ಕೊಳ್ಳೋ ಅಂಥದ್ದು ಈ ರೀತಿ